ನಮ್ಮ ರಾಜ್ಯದ ರಾಜಧಾನಿ ಯಾವುದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದನ್ನು ಸಿಲಿಕಾನ್ ಸಿಟಿ ರ್ಯಾಲಿ ಅಂತಲು ಕರಿತಾರೆ ಇದರಲ್ಲಿ ತುಂಬ ಚಿ ಈ ಸಿಟಿ ಇದೊಂದು ಸಿಟಿಯಲ್ಲಿ ಪ್ರತಿ ಒಂದು ಎಲ್ಲ ಜನರು ಇದ್ದಾರೆ ಎಲ್ಲ ಪ್ರತಿ ಒಂದು ಉದ್ಯಮಿಗಳು ಇದ್ದಾರೆ ಎಲ್ಲ ವ್ಯವಹಾರ ವಹಿವಾಟುಗಳನ್ನು ಕೂಡ ಅದೇ ನಮ್ಮ ಒಂದು ಪ್ರಮುಖವಾದ ಸಿಟಿಯಾಗಿದೆ ನಮ್ಮ ರಾಜ್ಯದ ಪ್ರಮುಖವಾದ ಸಿಟಿಯಿದೆ ಆದ್ದರಿಂದ ಇದನ್ನು ನಮ್ಮ ನಮ್ಮ ರಾಜ್ಯದ ರಾಜಧಾನಿ ಅಂತ ಕರಿ